ಹಲೋ ನೀವು ರಂಜಿತಾ ಅಲ್ಲವಾ ಇದು ನಿಮ್ಮದು ಶ್ರೀದೇವಿ ಫ್ರೂಟ್ಸ್ ಶೋಪಲ್ಲಿ ಇವಾಗ ಹಣ್ಣಿಗೆಲ್ಲ ಎಷ್ಟು ರೇಟ್ ಉಂಟು ಅಂದರೆ ಸೇಬಿಗೆ ಇವಾಗ ನಮಗೊಂದು ಸತ್ಯನಾರ್ಣ ಪೂಜೆ ಇದೆ ಮನೇಲಿ ಹಾಗೆ ಸೇಬಿಗೆ ಮತ್ತು ಪೇರಳೆಗೆಲ್ಲ ಎಷ್ಟಿದೆ ಈಗ ಕೆಜಿಗೆ ನಮಗೆ ಸೇಬು ಕಿತ್ತಳೆ ಮತ್ತು ಅದೇ ಸೆ ಬಾಳೆಹಣ್ಣು ಯಾವುದುಂಟು ಅಂದರೆ ಮೈಸೂರು ಬಾಳೆ ಉಂಟಾ ಮೈಸೂರು ಮೈಸೂರಿಗೆ ಎಷ್ಟು ಮೈಸೂರು ಬಾಳೆಹಣ್ಣಿಗೆ ಎಷ್ಟಿದೆ ಹೌದಾ ಹಾಗಾದರೆ ಮೈಸೂರು ಬಾಳೆ ಒಂದು ಕೆಜಿ ಇರಲಿ ಮತ್ತು ನಿಮ್ಮದು ಇದು ನೀವು ನಾನು ಇದು ವಾಟ್ಸಪ್ ಮಾಡ್ತೇನೆ ನೀವು ಇದು ನಮಗೆ ಮನೆಗೆ ತರಲ್ ತರ್ತೀರಾ ಅಲ್ಲ ನಾವೇ ಬರಬೇಕಾ ನಾಳೆ ಅಲ್ಲಿಗೆ ನನಗೆ ಅಕ್ ನಾಳೆ ಸಂಜೆಗೆ ಬೇಕು ಹಾಗಾಗಿ ನಾಳೆ ಬೆಳಗ್ಗೆ ಹಾಂ ಹೌದಾ ಈಗ ನನಗೆ ಹಣ್ಣಿನದರಲ್ಲಿ ಕೆಜಿಗೆ ಸ್ವಲ್ಪ ಕಮ್ಮಿ ಮಾಡ್ಲಿಕ್ಕೆ ಆಗಲಿಕ್ಕಿಲ್ವಾ ಅಂದರೆ ನಾವು ಜಾಸ್ತಿ ತಗೊಳ್ಳುವ ಕಾರಣದಿಂದ ಓಕೆ ಆದೀತು ನನಗೆ ಹಾಗಾದರೆ ನೀವು ನಾ ನಮಗೆ ನೀವು ಈಗ ಸೇಬು ನೀವು ಎಷ್ಟು ಹೇಳಿದ್ದಿರಿ ಆಗ ಕೆಜಿಗೆ ಇನ್ನೂರ ಇಪ್ಪತ್ತು ಸ್ವಲ್ಪ ನಮಗೆ ಜಾಸ್ತಿ ಆಯಿತು ಅನ್ನಿಸ್ತದೆ ಒಂದು ಚೂರು ಅಂದರೆ ಒಂದು ಒನ್ ಏಯ್ಟಿ ನೂರೆಂಬತ್ತಕ್ಕೆ ಏನಾದರೂ ಸರಿ ಆಯಿತು ನ ಇನ್ನೂರಕ್ಕೆ ನೀವು ಇರಲಿ ಒಂದು ಕೆಜಿ ನಮಗೆ ಬೇಕು ನಾನು ಎಷ್ಟು ಯಾವ್ದು ಯಾವುದೋ ಯಾ ಇವಾಗ ಯಾವ ಯಾವ ಹಣ್ಣು ಎಷ್ಟೆಷ್ಟು ಕೆಜಿ ಅಂತ ಹೇಳಿ ನಿಮಗೆ ವಾಟ್ಸಪ್ ಮಾಡ್ತೇನೆ ಜೊತೆಗೆ ಎಡ್ರೆಸ್ ಕೂಡ ಎಡ್ರೆಸ್ ಕೂಡ ವಾಟ್ಸಪ್ ಮಾಡ್ತೇನೆ ಸರಿ ಹಾಂ ತ್ಯಾಂಕ್ ಯು